ಈಗ ಅಡುಗೆ ಅಡುಗೆ ಮಾಡುವ ವಿಧಾನವನ್ನ ಅನುಭವನ್ನು ನಾವು ಈ ಆಹಾರ ಹೇಗೆ ತಯಾರಿಸಲು ಸುಲಭವಾಗಿ ನಾವು ಹೇಳ್ಬೋ ಹೇಳ್ಬೇಕಂದರೆ ಮನೆಯಲ್ಲಿ ಮೊದಲು ನಾವು ಚಿಕ್ಕವರು ಇದ್ದಾಗ ಅಡುಗೆ ಬಗ್ಗೆ ಅದ್ರ ಮಾಹಿತಿ ಇದ್ದಿಲ್ಲ ಅಪ್ಪ ಅಮ್ಮ ಎಲ್ಲ ಹೊರ್ಗಡೆ ಹೋದಾಗ ಅಡುಗೆ ಮಾಡುವ ಪರಿಸ್ಥಿತಿಯಲ್ಲಿದ್ದಾಗ ನಮಗೆ ಅಡುಗೆ ಮಾಡೋಕ್ಕೆ ಬರುತಿದ್ದಿಲ್ಲ ಆವಾಗ ನಾವು ಮದುವೆ ಆದ ಮೇಲೆ ನಮ್ಮ ಹಜಬೆಂಡ ಅಡುಗೆ ಹೇಳಿ ಕೊಟ್ಟರು ಅವಾಗ ನಾವು ಹೇಗೆ ಮಾಡಬೇಕು ಅನ್ನೋದು ಪರಿಜ್ಞಾನ ಇಲ್ಲದೆ ನಾವು ಹಾಗೇ ಸುಮ್ಮನೆ ಅದನ್ನು ಏನೋ ಒಂದು ಮಾಡಿ ಅಡುಗೆ ಮಾಡಿಡ್ತೀವಿ ಅವಾಗ ಅವ್ರ ಮನೆ ಅವರಿಗೆ ರುಚೀ ಬರುತ್ತೀ ಈ ಬರುತ್ತಿರಲಿಲ್ಲ ಹೀಗೆ ಮಾಡ್ಬೇಕು ಈ ಥರ ಹೀಗ್ ಮಾಡ್ಬೇಕು ಅಂತಂದು ಹೇಳ್ಕೊಟ್ರು ನಮ್ಗೆ ಹೇಳ್ಕೊಟ್ಟಾಗ ದಿನ ದಿನಕ್ಕೆ ನಾವು ಅಡುಗೆಯನ್ನು ಮೊದಲು ಬಳಸುವಾಗ ಅಕ್ಕಿಯನ್ನು ಖಾರ ಉಪ್ಪು ಮಸಾಲೆ ಇಂಥವೆಲ್ಲ ಅಡುಗೆಗೆ ಉಪಯೋಗಿಸಬೇಕು ನೀವು ಈ ಥರ ಮಾಡಿದರೆ ಅಡುಗೆ ರುಚಿ ಬರ್ತದೆ ಅಂತಂದು ಹೇಳಿ ಕೊಟ್ಟರು ಆಮೇಲೆ ರೊಟ್ಟಿ ಮಾಡುವಾಗ ಅದನ್ನು ಹೇಗ ಹದ ಮಾಡಿ ಅದನ್ನು ಮಾಡ್ಬೇಕು ಅನ್ನೋದು ನಮ್ಗೆ ಬರುತ್ತಿರುತ್ತೆ ಬರುತ್ತಿರ ಇಲ್ಲ ಅವಾಗ ನಮ್ಮ ಹಸಬೆಂಡೇನೇ ಹಿಟ್ಟು ತಗೊಂಡು ಅದನ್ನು ಕುದಿಯೋ ನೀರಲ್ಲಿ ಹಾಕಿ ಅದನ್ನು ಸಣ್ಣ ಚೆನ್ನಾಗಿ ಮಿಜ್ಜಿ ಏನು ರೊಟ್ಟಿ ಈ ಥರ ಮಾಡ್ಬೇಕು ಅಂತಂದು ಹೇಳಿಕೊಟ್ರು ಅವಾಗ ನಾವು ಅದನ್ನು ನೋಡಿಕೊಂಡು ದಿನ ದಿನಕ್ಕೆ ಅದಕ್ಕೆ ರೊಟ್ಟಿಯನ್ನು ಮಾಡಿದ್ವಿ ಅವಾಗ ನಮ್ಗೆ ಪಲ್ಲೆ ತರ್ಬೇಕಾದ್ರೆ ತರಕಾರಿ ಸೊಪ್ಪನ್ನು ತಂದಾಗ ಅದನ್ನು ಯಾವ ಥರ ಮಾಡ್ಬೇಕ್ ಅನ್ನೋದು ಗೊತ್ತಿರ್ತಿದ್ದಿಲ್ಲ ಅದು ನಮ್ಮ ತಾಯಿಯೋರು ಕೂಡಾನು ಹೇಳಿಕೊಟ್ರು ಹೇಳಿಕೊಟ್ಟಾಗ ನಾವು ತಾಯಿ ಮುಖಾಂತ್ರ ಒಂದು ಒಂದು ಅಡುಗೆ ಮಾಡೋದು ಗೊತ್ತಾಯಿತು ಯಾವಥರ ಅಡುಗೆ ಮಾಡ್ಬೇಕು ಏನು ರೊಟ್ಟಿ ಮಾಡೋವಾಗ ಅನ್ನ ಬೇಳೆ ಸಾರು ಆಮೇಲೆ ಪಾಲಕ್ ಪಲ್ಲೆ ಇಂಥವೆಲ್ಲ ನೀವು ಮಾಡ್ಬೇಕು ಅಂತಂದು ಹೇಳಿಕೊಟ್ರು ಹೇಳಿಕೊಟ್ಟಾಗ ಅದನ್ನು ದಿನ ದಿನಕ್ಕೆ ನಾವು ಅತೀ ರುಚಿಕರವಾದ ಒಂದು ಅಡುಗೆಯನ್ನು ಮಾಡಿ ಕೊಡುತಿದ್ವಿ ಅವಾಗ ಊಟ ಮಾಡಿದ ನಂತರ ಚೆನ್ನಾಗಿದೆ ಅಂತಂದು ತಿಳಿಸ್ತಿದ್ರು ಮತ್ತು ನಾವು ಅಡುಗೆ ಮಾಡುವಾಗ ಒಂದು ಯಾವ ಒಂದು ಪಲ್ಲೆ ಮಾಡುವಾಗ ಅದಕ್ಕೆ ಏನೇನು ಹಾಕಬೇಕು ಏನು ಇಲ್ಲ ಅಂತಂದು

ತರಕಾರಿ ಮಾಡೋವಾಗ ಬೆಂಡೇಕಾಯಿ ಆಮೇಲೆ ಪಾಲ ಮೂಲಂಗಿ ಪಲ್ಲೆ ಯಾವ ಥರ ಮಾಡ್ಬೇಕ್ ಅಂತಂದು ಹೇಳ್ಕೊಟ್ರು ಚೆನ್ನಾಗ್ ಇರೋಂಥ ಆ ಅಡುಗೆ ಮಾಡೋವಾಗ ವಿಧಾನವನ್ನು ನಾವು ಇದಕ್ಕೆ ಮಾಡೋವಾಗ ಏನೆಲ್ಲ ರೀತಿ ಎಲ್ಲ ರುಚಿಕರವಾದ ಒಂದು ಖಾರ ಉಪ್ಪು ಮಸಾಲೆ ಹಾಕಿ ಹಾಕಿದಾಗ ಅದು ರುಚಿ ಬರುತ್ತೆ ಅಂತಂದು ರುಚಿ ಬರುತ್ತದೆ ಅಂತಂದು ತಿಳ್ಕೊಂಡು ನಾವು ಅದನ್ನು ಅಡುಗೆ ಒಗ್ಗರಣೆ ಕೊಟ್ಟು ಮಾಡಿ ಅದು ರುಚಿ ಬರುತ್ತೆ ರುಚಿ ಬಂದಾಗ ಆ ಅಡುಗೆ ತಿಂದಾಗ ನಮ್ಗೆ ಅದು ಗೊತ್ತಾಗುತ್ತೆ ನಾವು ಈ ಥರ ಹೀಗ್ ಅಡುಗೆ ಮಾಡಿದಂದ್ರೆ ಈ ಥರ ರುಚಿ ಬರುತದೆ ಅಂತಂದು ಹೇಳ್ಬೋದು ಮತ್ತು ನಾವು ಯಾವುದೇ ರೀತಿ ಆಹಾರ ಬ ತಂದಾಗ ತಂದಾಗ ಅದನ್ನು ಯಾವ ರೀತಿ ತಯಾರಿಸ್ಬೇಕು ಅಲ್ಲ ಕೊತ್ತಂಬರಿ ಕೊಬ್ಬರಿ ಬೇಳೆ ಆಮೇಲೆ ಟಮಟೊ ಕ ಕೊತ್ತಂಬರಿ ಆಮೇಲೇ ಯ ಏನೇ ಒಂದು ಆಹಾರ ತಂದಾಗ ಅವೆಲ್ಲಾ ರೀತಿ ನಾವು ತಯಾರಿಸುವಾಗ ಅವೆಲ್ಲಾ ಅಡುಗೆ ತರಕಾರಿ ತಗೊಬಂದು ಅದನ್ನು ಮಾಡಿದಾಗ ಅದನ್ನು ತಯಾರು ಮಾಡಿ ಅದನ್ನು ಅಡುಗೆ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಹೀಗೆ ಹೇಗೆ ಈ ಈ ಈ ಥರ ಪಲ್ಲೆ ತಂದಾಗ ಈ ಥರ ಇದರಂಗೆ ಹಾಕಿ ಎಲ್ಲ ಮಾಡಿ ಮಾಡಿದಾಗ ಅದು ರುಚಿ ಬರುತದೆ ಅನ್ನೋದ್ ಅವಾಗ ಗೊತ್ತಾಗೋದು ಈಗ ಆದ್ರುನೂ ತಾಲಿಪಟ್ ಮಾಡ್ತೀವ್ ತಾಲಿಪಟ್ ಮಾಡೋದಾಗ ಕೊತ್ತಂಬರಿ ಕೊಬ್ ಕೊಬ್ಬರಿ ಮೆಂತ್ಯ ಸೊಪ್ಪು ಆಮೇಲೇ ಮೆಣಸಿನ್ಕಾಯಿ ಟೊಮಾಟ ಆಮೇಲೆ ಇವೆಲ್ಲ ಆದ್ಮೇಲೆ ಒಂದು ಹಿಟ್ಟಿನ್ಯಾಗ ಬಳಸಿಕೊಂಡಾಗ ಬಡಿಸಿದಾಗ ಅದು ನಮ್ಗೆ ಅದಕ್ಕೆ ಗೊತ್ತಾಗುತ್ತೆ ಅದು ಹದ ಮಾಡಿದಾಗ ನಾವು ತಾಲಿಪಟ್ ಮಾಡಿ ಹಂಚಿನ್ಯಾಗೆ ಹಾಕಿ ಅದನ್ನು ಎಣ್ಣೆ ಹಚ್ಚಿ ಲಟ್ಟಿಸಿ ಲಟ್ಟಿಸಿ ಅದನ್ನು ಬೇಯಿಸಿದಾಗ ನಾವು ಅದನ್ನು ಬೇಯಿಸಿದ್ ನಂತರ ತಿಂದಾಗ ಅದು ಆ ರುಚಿ ತಯಾರಿಸುವ ವಿಧಾನವನ್ನು ನೋಡಿಕೊಂಡು ಮಾಡಿದಾಗ ಅದು ತಿಂದಾಗ ರುಚಿ ಬರುತ್ತೆ ಮತ್ತೂ ಈಗ ಮ ಮಟನೂ ಮಾಡುವಾಗ ಅದೆ ಅದೇ ಥರ ಅದು ತಂದಾಗ ಅದನ್ನೂ ಸ್ವಚ್ಚ ಮಾಡಿ ಅದನ್ನು ತೂ ಅದನ್ನು ಎಲ್ಲ ನಾವು ಹದ ಮಾಡಿ ಅದಕ್ಕೆ ಕಾ ಖಾರ ಉಪ್ಪು ಮಸಾಲೆ ಎಲ್ಲ ಕಲಸಿ ಅದ್ಕೆ ಒಗ್ಗರಣೆ ಕೊಟ್ಟು ಅದು ಕೊಟ್ಟಾಗ ಅದು ರುಚಿ ಒಂದು ತಯಾರಿಸುವ ವಿಧಾನ ಆಗ್ಬೌದು ಮತ್ತು ಅದೂ ಊಟ ಮಾಡಿದಾಗ ಅದು ರುಚಿ ಹೇಗೆ ಬರುತದೆ ಅನ್ನೋದು ಅದನ್ನು ತಿಳ್ಸೋ ಸಲುವಾಗಿ ಕಲಿಬೊ ಕಲಿಸಿದರು ಮತ್ತು ಇನ್ನೊಂದು ಅಂದರೆ ಯಾರೋ ಒಂದು ಬೀಗ್ರ ಬಂದಾಗ ಇವತ್ತು ನಮ್ಮ ಮನೆಯಲ್ಲಿ ಬೀಗ್ರು ಬರ್ತಾರೆ ಓ ನೀನು ರುಚಿಯಾದ ಒಂದು ಅಡುಗೆ ವ್ಯವಸ್ಥೆ ಮಾಡಬೇಕು ಅಂತಂದು ಹೇಳಿದಾಗ ಆಗ ನಾವು ಅವ್ರು ಏನೇನು ಇಷ್ಟ ಪಡ್ತಾರೆ ಯಾವಥರ ಇಷ್ಟ ಪಡ್ತರೆ ಅವ್ರು ಏನು ತಿಂದ್ರು ಇಷ್ಟ ಅವ್ರು ಏನು ಕುಡಿದ್ರು ಇಷ್ಟ ಅಂತಾನೆ ಕೇಳ್ತೀವಿ ಕೇಳ್ದಾಗ ಅವ್ರು ಏನು ಅಂತಾರೆ ಅಯ್ಯೋ ನಾವು ಇವತ್ತು ನಿಮ್ಮ ಮನೆಯಾಗ್ ಊಟ ಮಾಡ ಮಾಡ್ತೀವಿ ಈ ಥರ ಹೀಗ್ ಅಡುಗೆ ಮಾಡಿರಿ ಅಂತಂದು ಹೇಳಿದಾಗ ನಾವು ಅದನ್ನು ತಯಾರು ಮಾಡಿ ಆಮೇಲೆ ಅದನ್ನು ಎಲ್ಲ ರೀತಿಯಿಂದ ಮಾಡಿ ರೊಟ್ಟಿ ಪಲ್ಯ ಅನ್ನ ಸಾರು ಚಟ್ನಿ ಪುಡಿ ಎಲ್ಲ ಎಲ್ಲ ಥರದ್ದು ತರಕಾರಿ ಸೊಪ್ಪು ಅವೆಲ್ಲ ಹೋಳ್ಗೆ ಮಾಡ್ಬೋದು ಆಮೇಲೆ ಕಡುಬು ಮಾಡ್ಬೋದು ಸ್ವೀಟು ಗೋಧಿ ಪಾಯಸ ಶಾವಿಗೆ ಪಾ ಶಾವಿಗೆ ಪಾಯಸ ಎಲ್ಲ ರೀತಿ ಅದನ್ನು ಹದ ಮಾಡಿದಂಗೆ ಅದ್ರ ರುಚಿಕರವಾದ ಒಂದು ಅಡುಗೆ ಮಾಡಿ ಕೊಟ್ಟೆ ಅಂದ್ರೆ ಬಂದಂಥ ಗೆಸ್ಟ್ಗಳು ತಿಂದು ಚೆನ್ನಾಗಿದೆ ಎಂತ ಅವರು ರುಚಿಯಾಗಿದೆ ಚೆನ್ನಾಗಾಗಿದೆ ಅಂತಂದು ಹೇಳಿದಾಗ ನಮಗೂ ಖುಷಿ ಆಗುತ್ತೆ ಸಂತೋಷವಾಗುತ್ತೆ ಎಲ್ಲ ಬಂದು ಒಂದು ಊಟ ಮಾಡಿದಕ್ಕೂ ಒಂದು ಸಾರ್ಥಕ ಆಗುತ್ತೆ ನಾವು ಹೀಗೇ ಮಾಡ್ಬೇಕು ಯಾರೋ ಗೆಸ್ಟ್ ಬಂದರೆ ಹೀಗೆ ಮಾಡಬೇಕು ಅಂತಂದು ತಿಳಿದುಕೊಂಡು ನಾವು ಅಡುಗೆ ಅದನ್ನು ಕಲಿತ್ಕೋತಿವಿ ಇನ್ನು ಹೆಚ್ಚು ಕಲಿಬೇಕಾಗಿದ್ದು ಇನ್ನೂ ಜಾಸ್ತಿ ಇದೆ ಯಾಕಂದರೆ ಮನೆಯಲ್ಲಿ ಗಂಡು ಮಕ್ಕಳು ನಾವು ಏನು ತಿಂದ್ರೆ ಇಷ್ಟ ಆಗುತ್ತೆ ಅಂತಂದು ಕೇಳ್ಕೊತ ಮುಂಚೇಗೆ ನಾವು ಅವ್ರ ಏನು ಊಟ ಮಾಡ್ತಾರ್ ಅನ್ನೋ ಅನ್ನೋದು ನಾವು ತಿಳಿದುಕೊಂಡು ಆ ಆ ಥರ ವಿವಿಧ ಅಡುಗೆ ಮಾಡಿ ಅವರಿಗೆ ಊಟ ಬಡಿಸಿದಾಗ ಮಾತ್ರ ಅವರು ಒಂದು ಅಡುಗೆಯಲ್ಲಿ ಒಂದು ಉತ್ತಮವಾದ ಒಂದು ಹೆ ಹೇಳ್ಬೌದು ಏನಂದರೆ ಮತ್ತು ಊಟ ಏನು ಯಾವ ಥರದ ಆಹಾರದ ಉಪಯೋಗ ಮಾಡ್ತೀವಂದ್ರೆ ಇಲ್ಲಿ ಬೇಕಾದಂಗೆ ತರೋದು ಎಲ್ಲ ಅಡುಗೆಗಳ್ಗೆ ಕ್ಯಾರೇಟು ಬೀನ್ಸು ಗೆಜ್ಜುರಿ ಕಾ ಪಲಾವ್ ಟೈಪ್ ಮಾಡ್ಬೋದು ಆಮೇಲೆ ರೈ ಮಸ್ ಮಸಾಲೆ ರೈಸ್ ಮಾಡ್ಬೋದು ಗೀ ರೈಸ್ ಮಾಡ್ಬೋದು ಪಾಲಕ್ ಪಲ್ಯ ಮಾಡ್ಬೋದು ಎಲ್ಲ ಥರವನ್ನು ಮಾಡಿದ ಅಂದರೆ ಎಲ್ಲ ಥರದ್ ಒಂದೊಂದು ತಯಾರಿಸುವ ಒಂದು ವಿಧಾನವನ್ನು ಕಲಿತುಕೊಂಡು ನಾವು ಅಡುಗೆ ಮಾಡಿದಾಗ ಮನೆಯಲ್ಲಿರೊವಂಥ ಎಲ್ಲ ಬಂದು ಬಂದವರು ಇದ್ದವರು ಚೆನ್ನಾಗಿ ರುಚಿಕರ ಒಂದು ಅಡುಗೆ ಮಾಡಿ ಕೊಟ್ಟೆನಂದ್ರ ಅವ್ರಿಗೂ ಖುಷಿ ನಮಗೂ ಖುಷಿ ಆಗುತ್ತೆ ಮತ್ತು ಯಾವ ರೀತಿಯಲ್ಲಿ ನಮ್ಮ ಮಕ್ಳು ಆಯ್ತು ಅಮ್ಮ ನನ್ಗೆ ಇಂಥ ಅಡುಗೆ ಮಾಡ್ಬೇಕು ಅಂದಾಗ ನೀವು ಏನು ತಿಂತೀರ ಅಂತ ಕೇಳ್ದಾಗ ನನ್ಗೆ ಇವತ್ತು ಬ್ರೆಡ್ ಜಾಮೂನ್ ಮಾಡಿ ಕೊಡು ಅಂತ ಕೇಳ್ಬೌದು ಆದರೂ ಅದನ್ನೂ ಮಕ್ಕಳಿಗೆ ಇಷ್ಟವಾದಂಥ ಪದಾರ್ಥವನ್ನು ನಾವು ಮಾಡಿ ಕೊಡ್ಬೋದು ಅವು ಖುಷಿಲಿಂದ ಅಮ್ಮ ಮಾಡಿ ಕೊಟ್ಟಾಳ ಅಂತಂದು ಹೇಳಿ ತಿಂದು ಶಾಲೆಗೂನು ಹೋಗ್ತಾರ ಆಮೇಲೆ ಮತ್ತು ಯಾರಾದರು ನಮ್ಮ ಅಕ್ಕ ತಂಗಿಯರು ಬಂದಾಗ ಅಕ್ಕ ತಂಗಿಯರು ಏನು ಊಟ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿರುತ್ತೆ ಅಕ್ಕ ಬಂದಮೇಗ ಹಿಂಗ ಈ ಥರ ಅಡುಗೆ ಮಾಡವ್ವ ನಿನ್ನ ಕೈ ರುಚಿ ನೋಡಿ ಭಾಳ ದಿವಸ ಆಯ್ತ್ ಅಂತ ಹೇಳಿದಾಗ ಆ ಥರನೂ ಆಹಾರ ತಯಾರಿಸಿ ಅವ್ರಿಗೆ ಊಟ ಮಾಡಿಸ್ಬೋದು ಅದು ಒಂದು ಒಳ್ಳೆಯ ಖುಷಿ ಒಂದು ಒಳ್ಳೆಯ ಸಂತೋಷ ಅಕ್ಕ ತಂಗಿಯರು ಬಂದಾಗ ಮತ್ತು ಬೇರೇ ಮನೆ ಅಕ್ಕ ಪಕ್ಕ ಯಾರಾರ ಬಂದಾಗ ಏ ಅಷ್ಟೆಲ್ಲ ಏನು ಮಾಡಿದಂತ ಕೇಳಿದಾಗ ನಾವು ಈ ಥರ ಅಡುಗೆ ಮಾಡಿವವ ಇವತ್ತು ಅಂದಾಗ ನನಗಿಷ್ಟು ಕೊಡೆ ಅಂದಾಗ ಅವ್ರಿಗೂ ಕೊಡಬೇಕ್ ಕೊಟ್ಟರು ಏ ಅವ್ರು ಊಟ ಮಾಡಿದಂತೆ ಏ ಇವತ್ತು ಟೀಚರ್ ಎಂಥ ಚಲೋ ಅಡುಗೆ ಮಾಡಿ ನಾನು ಇವತ್ತು ಪಲ್ಯ ಕೊಟ್ಟಿದ್ರವ್ವ ಭಾಳ ರುಚಿ ಇತ್ತು ಅಂದು ಹೇಳಿದಾಗ ನಮಗೂ ಖುಷಿ ಸಂತೋಷ ಆಗುತ್ತೆ ಮತ್ತು ಇನ್ನೂ ಹೇಳಬೇಕಂದ್ರೆ ಇಷ್ಟವಾಗೋಲ್ಲ ಅಂತ ಒಂದು ಆಹಾರ ಪದಾರ್ಥ ಸಪ್ಪಂದು ಕೇಳ್ತಾರೆ ನನಗೆ ಸಪ್ಪಂದು ಪಾಯಸ ಮಾಡಿಕೊಡವ್ವ ಅಂತ ಕೇಳ್ತಾರೆ ಹಾಲು ಬಾದಾಮಿ ಗೋಡಂಬಿ ಎಲ್ಲ ಹಾಕಿ ಅವ್ರಿಗೆ ಸಪ್ಪಂದು ಒಂದಿಷ್ಟು ಹಾಕಿ ಕೊಟ್ಟೆನಂದ್ರ ಅವರೂ ಒಂದು ಊಟ ಮಾಡ್ದಾಗೆ ನಾನು ಇವತ್ತು ಸಪ್ಪಂದೂ ಶಾವ್ಗೆ ಪಾಯಸ ಕೇಳಿದೆ ನಾನು ಈ ಈ ಥರ ಟೀಚರ್ ಮಾ ಅದು ಮಾಡಿಕೊಟ್ರು ಮನೆಯಲ್ಲಿ ಹೆಣ್ಣು ಮಕ್ಕಳು ಅಂತಂದು ಹೇಳಿ ಅವರು ಕೂಡ ಇಷ್ಟಪಡ್ತಾರೆ ಮನೆ ಸುಗರ್ ಪೇಶಂಟ್ ಇರ್ತಾರೆ ಅವ್ರಿಗೊಂದು ಒಂದು ಆಹಾರ ತಯಾರಿಸುವಾಗ ಅವ್ರಿಗೂ ಸಪ್ಪೆ ಸಪ್ಪೆ ಒಂದು ಅಡುಗೆ ಮಾಡ್ಕೊಡ್ಬೇಕು ಆದ್ರೆ ಅವರು ಖುಷಿಪಡ್ತಾರ ನಮಗೂ ಹೀಗ್ ಮಾಡಿ ಕೊಡ್ತಾರೆ ನೋಡು ಅಂತಂದು ಹೇಳ್ದಾಗ ಭಾಳ ಸಂತೋಷನೂ ಕೂಡ ಮಾತು ಮಾತಾಡ್ತಾರೆ ಮತ್ತು ನಾವು ತಾ ಚ ನಾವೂ ಆಹಾರ ತಯಾರಿಸುವಾಗ ಸ್ವಚ್ಛತೆಯಿಂದ ನಮ್ಮ ಪಸ್ಟ್ ಸ್ವಚ್ಛತೆಯಿಂದನೇ ನಾನು ನೋಡ್ಕೊಳ್ಬೇಕು ಸ್ವಚ್ಛ ಕೈ ತೊಕ್ಕೊಬೇಕು ಆಮೇಲೆ ಎಲ್ಲ ಮಾಡಿ ಅವ್ರಿಗೆ ಊಟ ಬಡಿಸುವಾಗ ಎಲ್ಲ ರೀತಿಯಿಂದ ಊಟ ಬಡಿಸ್ದಾಗ ಅವರು ಊಟ ಮಾಡಿದ ನಂತರ ಅವರು ಭಾಳ ಖುಷಿಯಿಂದ ಚೆನ್ನಾಗೈತ್ ಅಡುಗೆ ಅಂದಾಗ ನಮಗೂ ಸಂತೋಷವಾಗುತ್ತೆ ಮತ್ತು ಈ ಬೇರೆ ಬೇರೆ ಒಂದು ಆಹಾರದ್ ಇದು ಮಾಡ್ಬೋದು ಮನೆಯಲ್ಲಿ ನಾವು ಇದಂಥ ಇವತ್ತು ಏನಿಲ್ಲಪ್ಪ ಮನೆಯಲ್ಲಿ ಏನು ತರಕಾರಿ ಸೊಪ್ಪು ಏನಿಲ್ಲ ನಾವು ಏನು ಊಟ ಮಾಡ್ಬೇಕು ಯಾವ ಥರ ನಾವು ಆಹಾರ ತಯಾರಿಸಿ ಬಂದರೆ ನಾವು ಮನೆಯಲ್ಲೇ ಊಟ ಮಾಡ್ಬೇಕಂದ್ರೆ ಏನಿಲ್ಲಪ್ಪ ಇವತ್ತು ಉಳ್ಳಾಗಡ್ಡಿ ಒಂದು ತರಕಾರಿ ಸೊಪ್ಪು ಒಂದೇ ಐತಿ ಇವತ್ತು ಅಂದಾಗ ಅದೆಲ್ಲ ಕ ಕಟ್ಟಿಂಗ್ ಮಾಡಿಕೊಂಡು ಅದನ್ನು ಏನಿಲ್ಲಪ್ಪ ಖಾರ ಉಪ್ಪು ಒಂದೀಟ್ ಮಸಾಲೆ ಕೊತ್ತಂಬರಿ ಇಷ್ಟು ಹಾಕ್ಬಿಟ್ರೆ ಸಾಕು ಅದೊಂದು ಒಂದು ಗೊಜ್ಜು ಅಂತಂದು ಹೇಳಿ ನಾವು ರೊಟ್ಟಿ ಪಲ್ಯದ ಹಚ್ಕೊಂಡು ತಿಂದು ಊಟ ಮಾಡ್ಬೋದು ಅದು ಒಂದೂ ಒಂದು ತಯಾರಿಸಿದ ಹೇಳು ಹೇಳ್ಬೋದು ಊಟ ಆದ ನಂತರ ಮತ್ತು ಕೂಡಾನೂ ಏನಪ್ಪ ಇವತ್ತು ನಮ್ಮ ಮನೆಯಲ್ಲಿ ಯಾರೋ ಬರ್ತಾರಂತ ಏನು ಮಾಡ್ಬೇಕು ಮನೆಯಲ್ಲಿ ಏನಿಲ್ಲಪ್ಪ ಅಂತ ಏನು ಮಾಡ್ಬೇಕು ಅಂದಾಗ ಅವ್ರು ಬಂದಾಗ ಏನೋ ಒಂದು ಏನಾರ ಒಂದು ಆಹಾರ ತಯಾರಿಸ್ಬೇಕ್ ಏನು ಇಷ್ಟು ಮಂಡಾಳ ಮಿರ್ಚಿ ದಾಣಿ ಇಂಥವೆಲ್ಲ ಮನೆಯಾಗ್ ಇದ್ದಂಥ ಆಹಾರ ಇರ್ತದೆ ಅದನ್ನು ಬಂದಂಥ ಗೆಸ್ಟ್ಗಳ್ಗೆ ಕೊಡ್ಬೋದು ಕೊಟ್ಟಾಗ ಒಂದೀಟ್ ಏನೋ ಒಂದಿಷ್ಟು ಹಾಲೋ ಆಮೇಲೆ ಇಲ್ಲಾ ಇಷ್ಟು ಟೀನೋ ಒಂದು ಕೊಟ್ಟು ಅವ್ರಿಗೆ ಒಂದೂ ಆಹಾರ ಕೊಡ್ಬೋದು ಮತ್ತು ಮತ್ತು ಮತ್ತು ಇನ್ನೂ ಹೇಳ್ಬಕಂದರೆ ಏನನ ನಾನಾಥರ ಒಂದು ಅಯ ತಯಾರಿಸು ಇವತ್ತು ಈ ಗೊಜ್ಜು ಮಾಡ್ಬೋದು ಆಮೇಲೆ ಏನಪ್ಪ ಸೌತೇಕಾಯಿ ಗೆಜ್ಜುರಿ ಎರಡು ಮಿಕ್ಸ್ ಮಾಡಿದ್ನಂದರೆ ಒಂದು ಕಲಸಿ ಅದನ್ನೆಲ್ಲಾ ರ ಉದ್ದಿನ ಬೇಳೆ ಉದ್ದಿನ ಬೇಳೆ ಅಥವ ಹೆಸರು ಬೇಳೆ ಇವೆಲ್ಲ ಎರಡು ಮಿಕ್ಸ್ ಮಾಡಿ ಕೋಸಂಬ್ರಿ ಅಂತಂದು ಹೇಳ್ಬೋದು ಕೋಸಂಬ್ರಿ ಅದುನೂ ಭಾಳ ರುಚಿ ಬರ್ತದೆ ನಾವು ಅದನ್ನು ತಯಾರಿಸಬೇಕಾದ್ರ ಏನೋ ಒಂದು ಆಲೋಚನೆ ಮಾಡ್ತಿರ್ತೆವೆ ನಾವು ಏನು ಮಾಡಿದ್ರು ಏನು ಆಗುತ್ತೆ ಅಂತಂದು ಏನೋ ಒಂದು ಒಂದು ಗೆಜ್ಜುರಿ ಒಂದು ಸೌತೇಕಾಯ್ ಒಂದು ಓಳ್ ಒಂದು ಕೊತ್ತಂಬರಿ ಒಂದಿಷ್ಟು ಉಳಾಗಡ್ಡಿ ಒಂದು ಸ್ವಲ್ಪ್ ಮಿಕ್ಸಿಗೆ ಹಾಕ್ಬು ಮಿಕ್ಸಿಗ್ ಅಂತ ಹಾಕೋಕ್ ಆಗೋಲ್ಲ ಸ್ವಲ್ಪ ಸಣ್ಣಗೆ ಕಟ್ಟಿಂಗ್ ಮಾಡಿ ಅದೊಂದು ತಯಾರು ಆಹಾರ ತಯಾರ್ಸೀನ್ ಅಂದ್ರೆ ಅದನ್ನು ತಿನ್ಬೋದು ರೊಟ್ಯಾಗ ತಿನ್ಬೋದು ತಿನ್ಬೋದು ಒಂದು ಏನಿಲ್ಲಪ್ಪ ಅಂದರೆ ಒಂದೀಟ್ ಅನ್ನ ಸಾಂಬಾರ್ ಒಂದು ರುಚಿಕರವಾದ ಒಂದು ಕೋಸಂಬ್ರಿ ಮಾಡಿ ಒಂದು ಹಪ್ಪಳ ಕರಿದು ತಿನ್ಬೋದು ಅದು ಒಂದು ತ ಒಂದು ವಿಧಾನ ಒಂದು ಹೇಳ್ಬೋದು ಆ ಥರನೂ ಏನಿಲ್ಲಪ್ಪ ಅಂದ್ರೆ ಆ ಥರನೂ ಮಾಡ್ಬೋದು ಮಾಡಿದಾಗ ನಾವು ಏನು ಮಾಡ್ಬೇಕ್ ಅದನ್ನಯ ಒಳ್ಳೆಯ ರೀತಿಯಿಂದ ಅದು ಇವತ್ತು ಏನೂ ಅತೀ ಏನು ಇಲ್ಲಪ್ಪ ಮನೆಯಲ್ಲಿ ಅಂದಾಗುನೂ ಯಾವುದರೆ ಒಂದು ಆಹಾರ ತಯಾರಿಸಿ ಮಾಡ್ಬೋದು ಅಂತ ಹೇಳಿ ಆಗ್ಬೋದು ಇಷ್ಟು ಹೇಳಿ ಈ ಈ ಮಾತುಗಳನ್ನು ಮುಗಿಸ್ತೀನಿ